ನನ್ನ ನೆಚ್ಚಿನ ಆಹಾರ ಯಾವುದಂತಂದು ಹೇಳ್ದ್ರೆ ನಂಗೆ ತೋಲು ಇಷ್ಟಪಟ್ಟು ಹೊಟ್ಟೆ ತುಂಬ ಪ್ರೀತಿಯಿಂದ ತಿನ್ನೋದ್ ಆಹಾರ ಅಂದರೆ ನನಗಿಷ್ಟ ಆಗಿದ್ದು ಬಿರ್ಯಾನಿ ಬಿರ್ಯಾನಿ ನಂಗೆ ಎಲ್ಲಿ ತಿನ್ನೋಕ್ಕಿಷ್ಟ ಆಗ್ತದಂತಂದು ಹೇಳ್ದ್ರೆ ನಮ್ಮ ಮಮ್ಮಿ ಮಾಡೋ ಮನೆಯಲ್ಲಿ ಮಾಡುವಂಥ ಅವ್ರ ಕೈ ತುತ್ತಿಂದ ಆಹಾರ ನಂಗೆ ತೋಲು ಇಷ್ಟ ಆಯ್ತದೆ ಯಾಕಂತಂದು ಹೇಳ್ದ್ರೆ ನಾ ಹೋಟೆಲ್ದಾಗ ಭಿ ಅದಕ್ಕಿಂತ ಚಂದ ಇದ್ದಿಂದು ಭಿ ಊಟ ಮಾಡ್ಭೋದು ಆದರೆ ಒಂದು ತಾಯಿ ಅನ್ನೋ ಎಮೋಷನ್ ಎಲ್ಲಿ ಭಿ ಸಿಗಲ್ದು ನಮಗೆ ತಾಯಿ ಕೊಡೋ ಪ್ರೀತಿ ನಮ್ಗೆ ಎಲ್ಲಿ ಭಿ ಸಿಗ್ಲಕ್ಕ ಸಾಧ್ಯ ಇಲ್ಲ ಜಗತ್ತಿನಾಗೆ ಯಾವ್ದು ಭಿ ಒಂದು ಸುಂದರವಾದಂಥ ಪದ ಯಾವುದರ ಅದ ಅಂತ ಹೇಳ್ದ್ರೆ ಅದು ಒಂದು ತಾಯಿ ಅದ ಆ ಅಮ್ಮನ ಮನ್ಸು ಹೆಂಗಿರ್ತದಂತಂದು ಹೇಳ್ದ್ರೆ ಅವ್ರು ಅಡುಗೆ ಮಾಡ್ಲತ್ತರ ನಿಸ್ವಾರ್ಥಲಿಂದ ಮಾಡ್ತರವ್ರು ಒಂದು ಸಲ ಭಿ ಯೋಚನೆ ಮಾಡೋಲ್ಲ ನಾ ಯಾಕೆ ನನ್ನ ಮಕ್ಳಿಗೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಯೋಚನೆ ಮಾಡಲ್ಲ ಅವ್ರು ಯೋಚನೆ ಮಾಡೋದು ನನ್ನ ಮಗಳು ಎರಡೇ ತುತ್ತು ತಿಂಬಲು ಉಳ್ಯಾಕ ಎರಡೇ ಟೈಮ್ ಉಂಬಲು ಉಳ್ಯಾಕ ಹೊಟ್ಟೆ ತುಂಬ ಉಂಬಲು ಉಳ್ಯಾಕ ನಾ ಅವ್ಳ ಆಕಿಗೆ ಏನು ಇಷ್ಟದ ಅದೇ ಮಾಡ್ತೆ ನಾ ಆಕಿಗೆ ಏನು ಇಷ್ಟ ಆಯ್ತದೆ ಅದೇ ಕೊಡ್ತೆ ಅದೇ ಪ್ರೀತಿ ಕೊಡ್ತ್ಯಾಳ ಆ ತಾಯಿ ಆ ಪ್ರೀತಿ ನಮ್ಗೆ ಎಲ್ಲರಿಗೆ ಬೇಕು ನಮ್ಗೆ ಎಲ್ಲರಿಗೆ ಈ ಕಾಲ್ದಲ್ಲಿ ನಮಗೆ ನಮ್ಗೆ ಒಂದು ಹೆಂಗೆ ಬೆಳೀತಾ ಇದ್ದೀವಿ ಅಂತ ಅಂದ್ರೆ ತಂದೆ ಗೊ ಪ್ರೀತಿ ಗೊತ್ತಿಲ್ಲ ತಾಯಿ ಪ್ರೀತಿ ಗೊತ್ತಿಲ್ಲ ಆದರೆ ನನಗೆ ಸಿಕ್ಕಿರುವಂಥ ಭಾಗ್ಯದಾಗ ಏನು ಅಂತಂದೇಳದ್ರೆ ನಂಗೆ ಒಂದು ತಾಯಿ ಭಾಗ್ಯ ಸಿಗ್ಲತ್ತದ ತಾಯಿ ಪ್ರೀತಿ ಸಿಗ್ಲತದ ಅವ್ಳ ಕೈ ತುತ್ತು ದಿನ ತಿನ್ನು ಬಾ ಅಂತ ನನಗೆ ಒಂದು ಸೌಭಾಗ್ಯ ನಂದು ಆಗ್ಲತ್ತದ ನಾ ಆಕಿದು ಕೈ ತುತ್ತು ಕೊಡುವಂಥ ಬಿರ್ಯಾನಿ ನಾ ಉಳ್ಳಾಕ ಇಷ್ಟಪಡ್ತೆ ನಮ್ಮ ತಾಯಿ ಅದು ಎಷ್ಟು ಪ್ರೀತಿಲಿಂದ ಮಾಡ್ತಾಳಂತಂದ್ರೆ ಬಿರ್ಯಾನಿ ನಾವು ಬೇರೆ ಹೋಟೆಲ್ದಾಗ ಕಂಪ್ಯಾರಿಝನ್ದಾಗ ಮಾಡ್ಲಕ್ಕ ಬರಲ್ದು ಅದು ಎರಡು ಏನು ಡಿಫ್ರೆನ್ಸ್ ಅದ ಅಂತ ಭಿ ಹೇಳೋಕ್ಕಾಗಲ್ದು ನನ್ನ ತಾಯಿ ಮಾಡೋ ಪ್ರೀತಿ ಒಂದು ನೂರು ಪಟ್ಟು ಆ ಹೋಟೆಲ್ಗಿಂತ ಆ ಹೋಟೆಲಿಗೆ ಮೀರಿಸ್ತದೆ ಒಂದು ಸಾವಿರ ಪಟ್ಟು ಆ ಪ್ರೀತಿ ಹೆಚ್ಚಿಸ್ತದೆ ಅವ್ರು ಅವ್ರು ಮಾಡುವಂಥ ಒಂದು ಬೇಳೆ ಸಾರು ಭಿ ಇರ್ಬೋದು ನನಗಷ್ಟು ಖುಷಿ ಕೊಡ್ತವ ಬಿರ್ಯಾನಿ ಹೆಂಗೆ ಮಾಡ್ತಾಳಂದ್ರೆ ನಮ್ಮ ಮಮ್ಮಿ ಫಸ್ಟು ಎಲ್ಲ ಮಾಂಸ ಕ್ಲೀನ್ ಮಾಡಿಕೊಂಡು ಮೂರು ನಾಲ್ಕು ಸಲ ಕ್ಲೀನ್ ಮಾಡ್ತಾಳೆ ಹೋಟೆಲ್ದಾಗ ಒಂದು ಸಲ ಕ್ಲೀನ್ ಮಾಡ್ತರಂದು ಭಿ ಗೊತ್ತಿಲ್ಲ ನಮಗೆ ಅದು ತೊಳಿತಾರೆ ಅಂತ ಭಿ ನಮಗೆ ಗೊತ್ತಿಲ್ಲ ಆದರೆ ನನ್ನ ತಾಯಿ ನನ್ನ ಮಕ್ಕಳು ಊಟ ಮಾಡ್ಲತ್ತರ ಅಂತಂದು ಹೇಳಿ ಚಂದ ಕ್ಲೀನ್ ಮಾಡಿ ಅದಕ್ಕೆ ಮಸಾಲೆ ಎಲ್ಲ ಹಚ್ತಾರ ಆದ್ರೆ ಹೋಟೆಲ್ದಾಗ ಯಾವ ಮಸಾಲೆ ಹೆಂಗೆ ಯೂಸ್ ಮಾಡ್ತಾರೆ ಗೊತ್ತಿಲ್ಲ ನಮ್ಮ ತಾಯಿ ನನ್ನ ಮನೆ ಕೈಲಿಂದ ಮಾಡಿಂದು ಮಸಾಲೆ ಹಚ್ಚಿ ಅದಕ್ಕೇನೇನು ಬೇಕು ಎಲ್ಲ ತಯಾರು ಮಾಡ್ಕೊಂಡಿ ತೋಲು ನೀಟ ಕ್ಲೀನ್ಲಿನೆಸ್ಸಿಲಿಂದ ನಮ್ಮ ತಾಯಿ ಅಡುಗೆ ಮಾಡ್ತಾಳೆ ಹೋಟೆಲ್ದಾಗ ನಮ್ಗೆ ಗೊತ್ತಿಲ್ಲ ಅದು ಹೆಂಗಿರ್ತದೆ ಗೊತ್ತಿಲ್ಲ ಅವ್ರ ಕೈ ಹೇಗಿರ್ತವೋ ಗೊತ್ತಿಲ್ಲ ನನ್ನ ತಾಯಿ ಯಾವುದು ಎಣ್ಣೆ ಹಾಕಬೇಕಂತಂದ್ರೂ ಯೋಚನೆ ಮಾಡ್ತಾಳೆ ಈ ಎಣ್ಣೆಲಿಂದ ನನ್ನ ಮಗಳಿಗೆ ಏನರ ಆರೋಗ್ಯ ಕಷ್ಟ ಅದನ ಕೆಮ್ಮು ಹತ್ತತದ ಎಷ್ಟು ಹಾಕಲಿ ಎಷ್ಟು ಇಲ್ಲ ಅಂತಂದು ಯೋಚನೆ ಮಾಡಿ ಹಾಕ್ತಾರೆ ಆದ್ರೆ ಹೋಟೆಲ್ದವರು ಎಷ್ಟು ಬೇಕು ಅಷ್ಟು ಕ್ಯಾಲ್ರಿಸ್ ಹೆಚ್ಚಿಗೆ ಆದ್ರೂ ಭಿ ಪರ್ವಾಗಿಲ್ಲ ಟೇಸ್ಟು ಬರ್ಲಾಕಡಿಂದು ಟೇಸ್ಟಿಂಗ್ ಪೌಡರ್ ಹಾಕಿ ಹೇಗೋ ಮಾಡ್ತಾರೆ ಆದ್ರೆ ತಾಯಿ ಪ್ರೀತಿ ಹೆಂಗಿರ್ತದ ಅವ್ಳು ಮಾಡೋದ್ ಪರಿ ಹೆಂಗಿರ್ತದಂತಂದು ಹೇಳಿದ್ರೆ ನನ್ನ ಮಗಳು ಹೊಟ್ಟೆ ತುಂಬ ಊಟ ಮಾಡಲಿ ಅಂತಂದೇಳಿ ಆ ಬಿರ್ಯಾನಿ ಎಷ್ಟು ಸುಂದರವಾಗಿ ಮಾಡ್ತಾಳಂತಂದು ಹೇಳಿದ್ರೆ ನಾವು ತಿಂದವರೆಲ್ಲ ಅನ್ನಬೇಕು ಮತ್ತೊಂದು ಸಲ ಮಾಡಮ್ಮ ಇನ್ನೊಂದು ಸಲ ಮಾಡಮ್ಮ ನಾನು ಊಟ ಮಾಡ್ತಿ ನಾನು ತಿಂತೇ ಅನ್ನುವಷ್ಟು ಸುಂದರವಾಗಿ ನನ್ನ ತಾಯಿ ಊಟ ರೆಡಿ ಮಾಡ್ತಾಳೆ ಬಿರ್ಯಾನಿ ನಂಗೆ ತೋಲು ಯಾಕೆ ಇಷ್ಟ ಅಂತಂದು ಹೇಳಿದ್ರೆ ಅದ್ರ ಸ್ವಾದ ಅದ್ರ ಊಟ ಅದರದು ಒಂದು ಟೇಸ್ಟು ಅದು ಮತ್ತೆ ಬರ್ತಾ ಇರ್ತದೆ ಬಾಯಿದಾಗ ಊಟ ಮಾಡಬೇಕು ತಿನ್ನಬೇಕು ಎಲ್ಲರೂ ನಾರ್ಮಲ್ದಾಗ ಚಿಕನ್ ಅಂದ್ರೆ ಮಟನ್ ಅಂದ್ರೆ ಜಾಸ್ತಿ ಇಷ್ಟ ಪಡೋರು ತುಂಬ ಅರ ವಾರದಾಗ ಎರಡು ಮೂರು ಸಲ ಊಟ ಮಾಡೋವ್ರು ಅರ ಬಿರ್ಯಾನಿ ಹಾಗೆಲ್ಲ ಹಾಗೆ ನಮ್ಮ ಊರು ಭಿ ಬಿರ್ಯಾನಿ ಅಂದರೆ ಜಾಸ್ತಿ ಬೇಳೆಸಾರು ದಿನಾ ತಿನ್ನೋದೇ ಆದರೆ ನಾವು ಅದು ದಿನಾ ತಿಂತೇವಂತಂದು ಹೇಳಿ ಬೋರಾಗಿ ನಾವು ಯಾವಾಗ ಭಿ ತಿನ್ನು ತಿನ್ಲಕ್ಕ ಇಷ್ಟಪಟ್ಟಿನಾಗ ಅದು ತಾಯಿ ಕೈಲಿಂದ ಆಗಿರ್ಲು ಬೇಕಂತಂತಂದು ಹೇಳಿ ಜಾಸ್ತಿ ಇಷ್ಟಪಡ್ತೇವೆ ಅದು ಒಂದು ನಮಗೆ ಒಂದು ಯೋಚನೆ ಇರ್ತದೆ ನಾವು ದಿನ ರುಚಿಯಾಗಿ ತಿಂತೇವೆ ಹೆಲ್ದಿಯಾಗಿ ತಿಂತೇವೆ ನಾವು ಪ್ರತಿ ಒಂದು ಹೆಂಗೆಂಗೆ ತಿನ್ನಬೇಕು ಅಂತಂದು ಯೋಚನೆ ಮಾಡಲಾರ್ದೇ ತಿಂತೇವೆ ಆದರ ನಂದು ನೆಚ್ಚಿನದು ಯಾವುದು ಅಂತಂದು ಹೇಳ್ದ್ರೆ ಆ ಬಿರ್ಯಾನಿ ಆ ತಿಂಡಿ ಎಷ್ಟು ಇಷ್ಟಪಟ್ಟು ತಿಂತೆ ಅಂತೇಳರ ನನಗೆಷ್ಟು ಸಲ ಕೊಟ್ರೂ ಭಿ ಊಟ ಮಾಡ್ತಿ ದಿನ ಡಯಟ್ ಮಾಡಬೇಕು ನನ್ನ ಬಾಡಿ ಕಂಟ್ರೋಲ್ದಾಗ ಇರ್ಬೇಕಂತಂದು ಹೇಳಿ ಥೋಡೆ ಥೋಡೆ ತಿಂಬರು ಅವತ್ತು ನಾ ಜಾಸ್ತಿ ತಿಂತೀವಿ ಏನರ ಇಷ್ಟವಾಗಿಂದು ಮಾಡಿದ್ರು ಏನರ ಇಷ್ಟಪಟ್ಟಿಂದ್ ಮಾಡಿದ್ರು ಒಂದು ಎರಡು ತುತ್ತು ಹೆಚ್ಚಿಗೆ ಹೋಗ್ತದೆ ಯಾಕಂತಂದು ಹೇಳಿದ್ರೆ ನಂಗೆ ಅದು ಇಷ್ಟ ಅದ ನಾನು ಇಷ್ಟಪಟ್ಟು ತಿನ್ಲತ್ತಿದೆ ಅದು ನನ್ನ ನೆಚ್ಚಿನ ಆಹಾರ ಅದ ನಾವು ಅದು ಆಹಾರ ಎಷ್ಟು ಸಲ ತಿಂದರೂ ಭಿ ನಮಗೆ ಖುಷಿಯೇ ಅನಿಸ್ತದೆ ಮತ್ತೊಂದು ಸಲ ಮಾಡಿಕೊಡು ಇನ್ನೊಂದು ಸಲ ಮಾಡ್ಕೊಡು ಅಂತ ನಾವು ಹೇಳ್ತೇವ್ ಹೊರಗೆ ಹೋಗಿನಾಗ ಭಿ ಅದರ ನಮಗೆ ಇಲ್ಲಿ ನಾವು ಒಬ್ಬರೇ ಇದ್ದಾಗ ತಿನ್ಲಿಕ್ಕಾಗ್ಲಿಲ್ಲ ಅಂತಂದು ಹೇಳ್ದುರು ಭಿ ಹೊರಗೆ ನಾವು ನಾವು ಒಂದೊಂದು ಸಲ ಸ್ನೇಹಿತ್ರ ಜೊತೆ ಹೋಗ್ಲಕ್ಕ ಇಷ್ಟಪಡ್ತೇವೆ ಹೊರಗಡೆ ನಮ್ಮ ಫ್ಯಾಮ್ಲಿದು ರಿಲೇಟಿವ್ಸ್ ಸಂಗ್ಟ ಹೋಗ್ಲಕ್ಕ ಇಷ್ಟಪಡ್ತೇವೆ ಅವಾಗೆಲ್ಲ ಏನು ಅನಿಸ್ತದೆ ಅಂತಂದು ಹೇಳಿದ್ರ್ ಬಿರ್ಯಾನಿ ಊಟ ಮಾಡಿರಿ ಅಂತಂದು ಹೇಳ್ದಾಕಿ ಹಾಂ ಊಟ ಮಾಡಿರಿ ಅಂತಂದ್ರೆ ಖುಷಿಲಿಂದ ಊಟ ಮಾಡ್ತೇವೆ ಬೇರೆದೇನರ ಹೇಳಿದ್ರು ಮತ್ತು ನಾನ್ವೆಜ್ ಐಟಮ್ ಹೇಳ್ದರ ಭಿ ಖುಷಿ ಆಗ್ತಿರ್ಬೋದು ಆದ್ರೆ ಇದ್ರೊಟ್ಟು ಖುಷಿ ಆಗಲ್ಲ ನಮಗೆ ಬಿರ್ಯಾನಿ ಅಂದ್ರೆ ನಮ್ಮ ನೆಚ್ಚಿನವಾಗಿರ್ತದಲ್ಲ ನನ್ನ ಫೇವ್ರೇಟ್ ಅಂತಂದ್ಮೇಲೆ ನಾವು ಯಾವಾಗಲೂ ಎಲ್ಲಿಗೆ ಭಿ ಹೋದರೆ ಭಿ ಫಸ್ಟ ನಾವು ಯೋಚನೆ ಮಾಡೋದೇನು ನಂಗೆ ನಂಗೆ ಯಾವುದಿಷ್ಟ ಬಿರ್ಯಾನಿ ನಂಗೆ ಬಿರ್ಯಾನಿ ಉಣ್ಬೇಕು ನಾನು ಬಿರ್ಯಾನಿ ತಿನ್ನಬೇಕು ನಂಗೆ ಅದು ನಾ ಆರ್ಡರ್ ಮಾಡ್ತಿ ಅಂತಂದೇಳಿ ನಮ್ಮ ಫಸ್ಟ್ ನಮ್ಮ ಮೈಂಡ್ನಾಗ ಅದೇ ಬರ್ತದೆ ಯೋಚನೆ ಹಂಗೆ ನಾನು ನನ್ನ ನೆಚ್ಚಿನ ಆಹಾರ ಎಲ್ಲಿಗೆ ಹೋದರೂ ಭಿ ನಾನು ಫಸ್ಟ್ ನನ್ನದು ಯೋಚನೆ ಬರೋದೇ ಬಿರ್ಯಾನಿ ನನಗೆ ನೆಚ್ಚಿನದದು ನಾನು ಎಲ್ಲಿ ಹೋದರೂ ಭಿ ತಿನ್ಲಕ್ಕ ಇಷ್ಟಪಡ್ತೆ ಪದೇ ಪದೇ ತಿನ್ಲಕ್ಕ ಇಷ್ಟಪಡ್ತೆ ನಾನು ಮತ್ತು ಎಷ್ಟು ಸಲ ಕೊಟ್ರೂ ಭಿ ತಿಂತೇವೆ ಅನ್ನೋದು ಒಂದು ಆಹಾರಾದ್ರೆ ಅದು ಬಿರ್ಯಾನಿಯದ